ನನ್ನ ಹೆಸರು ಅರುಣಾ ಟಿ ವಿ ನಾನು ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ತಿಮ್ಮೇಗೌಡನ ಪಾಳೆ ಎಂಬ ಗ್ರಾಮದಲ್ಲಿ ವಾಸಿಸುತ್ತೇನೆ ನನ್ನ ತಂದೆ ವೆಂಕಟೇಶ ನನ್ನ ತಾಯಿ ಶಾರದಮ್ಮ ಹಾಗೂ ಮತ್ತು ನಮ್ಮದು ವ್ಯವಸಾಯ ಆಧಾರಿತ ಕುಟುಂಬ ನಾನು ಪ್ರಸ್ತುತ ಎಮ್ ಬಿ ಎಯನ್ನು ಓದುತ್ತಿದ್ದೇನೆ ನೆಕ್ಸ್ಟ್ ಶ್ರೀ ಸಿದ್ದಾರ್ಥ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ನನ್ನ ಪದವಿ ಮುಂದುವರಿಯುತ್ತಿದೆ ಹಾಗೂ ನನ್ನ ನನಗೆ ಓದುವುದರಲ್ಲಿ ಮತ್ತು ಕ್ರೀಡೆಯಲ್ಲಿ ತುಂಬ ಆಸಕ್ತಿಯಿದೆ ಅದೇ ರೀತಿ ನಾನು ವ್ಯವಸಾಯದಲ್ಲಿ ಕೂಡ ಸ್ವಲ್ಪ ಆಸಕ್ತಿಯನ್ನು ಹೊಂದಿದ್ದೇನೆ ನನ್ನ ತಂದೆಗೆ ಸಹಾಯವನ್ನು ಮಾಡುತ್ತೇನೆ